ನನಗೆ ಆಸಕ್ತಿ ಮೂಡಿಸಿದ ಒಂದು ಪ್ರಮುಖವಾದ ಸಂಗತಿ ಎಂದರೆ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದ ಅಶೋಕ್ ಸಮ್ರಾಟ ಈತನು ತನ್ನ ಪಟ್ಟಾಭಿಷೇಕದ ಎಂಟು ವರ್ಷದ ಬಳಿಕ ಕಳಿಂಗ ಎಂಬ ರಾಜ್ಯದ ಮೇಲೆ ಯುದ್ಧ ಸಾರುತ್ತಾನೆ ಕ್ರಿಸ್ತಶಕ ಇನ್ನೂರ ಅರವತ್ತೊಂದರಲ್ಲಿ ಅಲ್ಲಿ ರಾಜಾ ಖಾರವೇಲ ಆಳ್ವಿಕೆ ಮಾಡುತ್ತಿರುತ್ತಾನೆ ಅಶೋಕ ಏನು ಕಾರ ಕಳಿಂಗದ ಮೇಲೆ ಯುದ್ಧ ಸಾರಿದಾಗ ಅಲ್ಲಿ ಸುಮಾರು ಜ ಸುಮಾರು ಸಾವಿರಾರು ಜನ ಸಾಮಾನ್ಯರು ಪ್ರಜೆಗಳು ಅಶೋಕನ ಮೇಲೆ ಯುದ್ಧ ಮಾಡಲು ಬರುತ್ತಾರೆ ಎಷ್ಟೋ ಜನ ಸಾಮಾನ್ಯರನ್ನು ಅಶೋಕ ಹೀನಾಯವಾಗಿ ಬರ್ಬರವಾಗಿ ಕೊಲೆ ಮಾಡುತ್ತಾನೆ ಅದರಲ್ಲೂ ವಿಶೇಷ ಸಂಗತಿ ಏನೆಂದರೆ ಕಳಿಂಗ ರಾಜ್ಯದಲ್ಲಿ ಅಲ್ಲಿರುವ ಎಷ್ಟು ಹೆಂಗಸರು ಅಶೋಕನ ಮೇಲೆ ಯುದ್ಧ ಮಾಡಲು ಬಂದಾಗ ಹೆಣ್ಣು ಮಕ್ಕಳು ಎನ್ನದೆ ಅವರ ಮೇಲೆ ಕ್ರೂರವಾಗಿ ಯುದ್ಧ ಮಾಡಿ ಸುಮಾರು ಐವತ್ತಕ್ಕೂ ಸಾವಿರಕ್ಕೂ ಹೆಚ್ಚಿನ ಮಹಿಳೆಯರನ್ನು ಕಳಿಂಗ ಯುದ್ಧದಲ್ಲಿ ಅಶೋಕ ಕೊಲೆ ಮಾಡುತ್ತಾನೆ ಅದೇ ರೀತಿ ಅಶೋಕನ ಮೇಲೆ ಕಳಿಂಗದ ರಾಜ ಖಾರವೇಲ ಏನು ಮಾಡುತ್ತಾನೆ ಕ್ರಮೇಣವಾಗಿ ಯುದ್ಧ ಮಾಡುತ್ತಾ ಮಾಡುತ್ತಾ ಹೋಗಿ ಕೊನೆಯದಾಗಿ ಖಾರವೇಲ ರಾಜ ಸೋತು ಹೋಗುತ್ತಾನೆ ಅಶೋಕನು ಹೀನಾಯವಾಗಿ ಇಲ್ಲಿ ಜನ ಸಾಮಾನ್ಯರು ಮತ್ತು ಹೆಣ್ಣು ಮಕ್ಕಳನ್ನು ಕೊಳೆ ಮಾಡುವಾಗ ಅಶೋಕನ ಮನಸ್ಥಿತಿ ತುಂಬ ಕ್ರೂರವಾಗಿ ಹದಗೆಡುತ್ತಾ ಹೋಗುತ್ತದೆ ಅಶೋಕನು ತನಗೆ ಅರಿವಿಲ್ಲದೆ ಸಾವಿರಾರು ಜನರನ್ನು ಈ ಯುದ್ಧದಲ್ಲಿ ಕೊಲೆ ಮಾಡಿದಾಗ ಅಶೋಕನ ಒಂದು ಮನಸ್ಥಿತಿ ಶೋಚನೀಯ ಸ್ಥಿತಿಯಲ್ಲಿತ್ತು ಅಶೋಕ ಯೋಚನೆ ಮಾಡುತ್ತಾನೆ ಏಕಪ್ಪಾ ನಾನು ಈ ಥರ ಸುಮಾರು ಸಾವಿರಾರು ಜನ ಒಂದು ರಾಜ್ಯಕ್ಕಾಗಿ ಹಲವಾರು ಜನರ ಪ್ರಾಣವನ್ನು ಕ್ರೂರವಾಗಿ ಹತ್ಯೆ ಮಾಡಿದ್ದೇನೆ ಎಂದು ಯೋಚನೆ ಮಾಡಿದಾಗ ಅಶೋಕನ ಮನಸ್ಥಿತಿ ತುಂಬ ಹದಗೆಡುತ್ತದೆ ಈ ಕಳಿಂಗ ಯುದ್ಧ ಆದ ಆರು ವರ್ಷಗಳ ನಂತರ ಕೇವಲ ಆರು ವರ್ಷಕ್ಕೆ ಈ ಕಳಿಂಗ ಯುದ್ಧ ಏನಾಗ್ತದೆ ಆರು ವರ್ಷ ಸತತವಾಗಿ ಅಶೋಕನು ಯಾವುದೇ ಯುದ್ಧ ಮಾಡುವುದಿಲ್ಲ ಅಶೋಕನ ಮೊಟ್ಟ ಮೊದಲ ಯುದ್ಧ ಮತ್ತು ಹಾಗೂ ಕೊನೆಯ ಯುದ್ಧವೆಂದರೆ ಅದು ಕಳಿಂಗ ಯುದ್ಧ ಇದಾದ ಬಳಿಕ ಯಾವುದೇ ರೀತಿಯ ಯುದ್ಧವನ್ನು ಮಾಡುವುದಿಲ್ಲ ಕಳಿಂಗ ಯುದ್ಧ ಆದ ಆರು ವರ್ಷಗಳ ನಂತರ ಅಶೋಕ ಏನು ಮಾಡ್ತಾನೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುತ್ತಾನೆ ಈ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಬೌದ್ಧ ಧರ್ಮವನ್ನು ಶ್ರೀಲಂಕಾ ಬನಾರಸ್ ಇರ್ಬೋದು ವಿಶ್ ಚೀನಾ ಹಲವಾರು ಕಡೆ ಈ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ ತೊಡಗುತ್ತಾನೆ ಈ ಒಂದು ವಿಶೇಷವಾದ ಸಂಗತಿ ಈ ಕಳಿಂಗ ಯುದ್ಧ ಏನಿದೆ ಆ ಯುದ್ಧ ಅನ್ನೋದು ತನ್ನ ಮನಸ್ಸಿನ ಮೇಲೆ ಯಥೇಚ್ಛವಾಗಿ ಪರಿಣಾಮ ಬೀರಿದೆ ಎಂದು ಹೇಳಲು ಸಂತೋಷ ಪಡುತ್ತೇನೆ